ಹಲೋ ಮ್ಯಾಮ್ ನಮಸ್ತೆ ಇಲ್ಲ ಟ್ರಾವೆಲ್ಸ್ ಕಂಪ್ನಿಯಾ ಮೇಡಂ ನಾವು ಮೈಸೂರಿಗೆ ಹೋಗಬೇಕಿತ್ತು ಮಕ್ಕಳು ಮತ್ತು ರಿಲೇಶನೆಲ್ಲ ಇದ್ದಾರೆ ಒಂದು ಟೆನ್ ಟೆನ್ ಟೂ ಟ್ವೆಲ್ ಫಿಫ್ಟೀನ್ ಮೆಂಬರ್ಸ್ವರೆಗೂ ಇದ್ದಾರೆ ಹಾಂ ಮೈಸೂರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಮೇಡಂ

ಹಾಂ ಟಿ ಟಿ ಅದು ಮಾಡ್ಕೊಡಿ ಮಾಡ್ಕೊಡ್ತೀರಾ ಮೆನ್ ಹೌದಾ ಹಾಂ ಓಕೆ ಸಾರ್ ಮಿನಿ ಬಸ್ಸೆ ಮಾಡ್ಕೊಡಿ ಮ್ಯಾಮ್ ಒಂದು ಟ್ವೆಲ್ ಮೆಂಬರ್ಸ್ ಇರ ಇದ್ದಾರೆ ಅಂದರೆ ಅಲ್ಲಿ ಅಂದರೆ ಜಾಸ್ತಿ ಏನು ಪ್ಲೇಸ್ ಏನು ಇಲ್ಲ ಅದೇ ಮೈಸೂರು ಸರೌಂಡಿಂಗ್ ಬೆಟ್ಟ ಚಾಮುಂಡಿ ಬೆಟ್ಟ ಮತ್ತು ಝೂ ಕಾಡು ಸ್ನೋ ಪಾಯಿಂಟು ಮತ್ತೆ ಬೇರೆ ಇನ್ನೇನಿದೆ ಅಲ್ಲಿ ಅರಮನೆಗೆ ಹೋಗ್ಬೇಕು ಫಿಫ್ತಿಗೆ ಮತ್ತೆ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಮತ್ತೆ ಅಲ್ಲಿ ನಂದಿ ಹೀಲ್ಸ್ ಮತ್ತೆ ಅಕ್ಕಪಕ್ಕ ಯಾವ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬೇಕು ಹಾಗ ನಿಮ್ದೂ ಸ್ವಲ್ಪ ಟ್ರಾವೆಲ್ ಏಜನ್ಸಿ ಅವರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದಾ ಆಂ ಡ್ರೈವರಿಗೆಲ್ಲ ನಾವು ನೋಡ್ಕೊಳ್ತೀವಿ ಮ್ಯಾಮ್ ಇದು

ಅಡ್ವಾನ್ಸೇ ಎಷ್ಟು ಹೌದೌದು ಹಾಂ ಓಕೇ ಫೋನ್ ಪೇ ಮಾಡ್ಬೋದೇ ಮೇಡಂ ಹಾಂ ಅವ್ರ ಊಟ ತಿಂಡಿಯೆಲ್ಲ ಹಾಂ

ಅವ್ರು ಡ್ರೈವರು ಒಳ್ಳೇ ಡ್ರೈವರಾ ಮೇಡಂ ಚೆನ್ನಾಗಿ ಗಾಡಿ ಓಡಿಸ್ತಾರಲ್ಲ ಹಾಂ ಓಕೆ ಮೇಡಂ ಹಾಂ ಓಕೆ ಯಾಕೆಂದ್ರೆ ಮಕ್ಕಳೆಲ್ಲ ಇದ್ದಾರೆ ಮೇಡಂ ಅದಕೋಸ್ಕರ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅಲ್ವ ಅಂದರೆ ತುಂಬ ದೂರದಿಂದ ಬರ್ತಾಯಿದ್ದೀವಿ ಅದಕ್ಕೋಸ್ಕರ

ಓಕೆ ಮೇಡಂ ತುಂಬ ಏಜಾಗಿರೊ ಅಂಥೋರನ್ನ ಕಳಿಸ್ಬೇಡಿ ಮೇಡಂ ಓಕೆ ಮ್ಯಾಮ್ ತ್ಯಾಂಕ್ ಯು ಈ ನಂಬರ್ಗೇನೆ ಫೋನ್ ಪೇ ಮಾಡ್ಕೊಡ್ತೀನಿ ನಮಗೆ ನೆಕ್ಸ್ಟೂ ಐದನೇ ತಾರೀಕಿಗೆ ಬೇಕಿತ್ತು ಹಾಂ ಮನೆ ಹತ್ರವೇ ಕಳಿಸ್ಕೊಡ್ತಿರಲ್ವ ಹಾಂ ಹಾಂ ಟು ಡೇಸ್ ಆದರೆ ಸಾಕು ಮೇಡಂ ಟು ಡೇಸ್ವರೆಗೆ ಮೈಸೂರು ಅಕ್ಕಪಕ್ಕ ಸರೌಂಡಿಗ್ ಎಲ್ಲ ಕರ್ಕೊಂಡು ಹೋದರೆ ಸಾಕು

ಹಾಂ ಓಕೆ ಮೇಡಂ ಐದನೇ ತಾರೀಕು ಕಳಿಸಿ ಮೇಡಂ